ನಾನು ನನ್ನ ಜೀವ ನನ್ನ ಬದುಕಿನಲ್ಲಿ ಕಲಿತಿರೋ ಅತ್ಯಂತ ಪ್ರಮುಖ ಪಾಠಗಳಂದರೆ ಮೊದಲನೇದಾಗಿ ನನ್ನ ಸ್ವಂತ ಕಾಲಮೇಲೆ ನಾವು ನಿಲ್ಲಬೇಕು ಅಂದರೆ ನಮ್ಮ ಸ್ವಂತ ದುಡಿಮೆಲ್ಲೇ ನಾವು ಬದುಕ್ಬೇಕು ಜೀವನ ನಡೆಸ್ಬೇಕು ಅದು ಫಸ್ಟ್ ಮೊದಲನೇದಾಗಿ ಅದೇ ಕಲಿತಿರೋ ಪಾಠ ಅದಾದಮೇಲೆ ಯಾರನ್ನೂ ಯಾವ ರೀತಿಯಾಗಿ ಅಷ್ಟು ಬೇಗ ನಂಬಬಾರದು ಅವ್ರ ಬಗ್ಗೆ ಗೊತ್ತಿಲ್ಲದೆ ನಾವು ಇನ್ನು ಯಾರ ಜೊತೆಗೂ ಏನೂ ನಮ್ಮದು ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಬಾರ್ದು ಯಾರನ್ನೂ ಅಷ್ಟು ಈ ಈಸಿಯಾಗಿ ನಂಬಲೇಬಾರ್ದು ಆ ಥರದ್ದು ಪಾಠಗಳು ನಾನು ಕಲ್ತಿದ್ದೀನಿ ಅದಾದಮೇಲೆ ಅಂದರೆ ನಮ್ಮ ನಮ್ಮ ಬದುಕಿನಲ್ಲಿ ನಾವೇ ಓನರಾಗಿ ಇರಬೇಕು ಹಾಗೆ